ಭಾರತವು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೀತಾಯಿರುವ ದೇಶ ಅದು ಹೇಗೆಂದರೆ ಹೀಗಾಗಿ ಇಲ್ಲಿ ಉತ್ಪಾದನೆ ಸೇವಾ ವಲಯ ಹೇಗೆ ಬೇರೆ ಬೇರೆ ರೀತಿಯ ಉದ್ಯೋಗಗಳು ಕೂಡ ಇವೆ ಅದೇ ರೀತಿ ಬೇರೆ ಬೇರೆ ದೇಶದ ಕಂಪನಿಗಳು ಸರ್ಕಾರವು ಮತ್ತು ಭಾರತದ ದೇಶದಲ್ಲಿ ಹೂಡಿಕೆ ಮಾಡು ಮಾಡೋದ್ರಿಂದ ಭಾರತದಲ್ಲಿ ಉದ್ಯೋಗ ವಲಯ ಕೂಡ ಜಾಸ್ತಿನೇ ಇವೆ ಬೆಳೆವಣಿಗೆ ಕೂಡ ಕಾರಣ ಇದೆ ಉದಾಹರಣೆ ತೈವನ್ ದೇಶದ ಸೇಮಿ ಕಂಡಕ್ಟರ್ ಕಂಪನಿಯೊಂದು ಭಾರತದಲ್ಲಿಯೂ ಬಿಲಿಯನ್ ಡಾಲರ್ ಮೊತ್ತದ ಕೂ ಕೊಡುಗೆ ಮಾಡ್ತಾಯಿದೆ ಆದ್ರಿಂದ ಭಾರತದ ಇಂಜಿನಿಯರ್ಗಳಿಗೆ ಕೆಲಸದ ಅವಕಾಶ ತುಂಬನೇ ಜಾಸ್ತಿ ಸಿಗುತ್ತೆ ಹಾಗಾಗಿ ಇವು ಕೆಲಸದ ಉಟ್ಕೊಂ ಕೆಲಸವನ್ನು ಹುಡ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗ್ಬೇಕಾಗಿಲ್ಲ ಇದಕ್ಕಿಂತ ಮೊದಲು ನಾವು ಚೀನಾ ಇದಕ್ಕಿಂತ ಮೊದಲು ನಾವು ಮಾಡ್ತಾಯಿದ್ವಿ ಮೊಬೈಲ್ ಟೆಲಿ ಲ್ಯಾಪ್ಟಾಪ್ ಇಲ್ಲದೆ ಚೀನಾ ದೇಶದಲ್ಲಿ ತರಿಸ್ತಾಯಿದ್ವಿ ವಸ್ತುಗಳು ಮತ್ತೆ ಬೇಗ ವಸ್ತುಗಳು ಇದ್ರೆ ಆದರೆ ಈಗ ಮೇಕ್ ಇನ್ ಇಂಡಿಯ ಯೋಜನೆಯಲ್ಲಿ ಆ ಎಲ್ಲ ಮೊಬೈಲ್ ಕಂಪನಿ ಹಾಗು ಲ್ಯಾಪ್ಟಾಪ್ ಕಂಪನಿಗಳು ಇದ್ರೂ ಉತ್ಪಾದನೆ ಭಾರತದಲ್ಲಿ ಶುರು ಮಾಡ್ತಾ ಮಾಡಿದ್ದಾರೆ ನಂತರ ಭಾರತ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಬೇರೆ ದೇಶಗಳಲ್ಲಿ ಮಾರುವ ಮಟ್ಟಕ್ಕೆ ಬೆಳೆದಿದೆ ಮತ್ತೆ ಮೇಕ್ ಇನ್ ಇಂಡಿಯ ಡಿಜಿಟಲ್ ಇಂಡಿಯ ಈ ಎಲ್ಲ ಯೋಜನೆಗಳು ಭಾರತದ ಉದ್ಯೋಗ ಚೆಲ್ಲಾಕಲ್ ಎಳ್ ಹೆಚ್ಚಳಕ್ಕೆ ಕಾರಣ ಅಂತ ಹೇಳಬಹುದು ರೈಲ್ವೆ ಕ ರಕ್ಷಣಾ ವಲಯ ಅಂಚೆ ಇಲಾಖೆ ಇವುಗಳನ್ನು ಸರ್ಕಾರ ಮಟ್ಟದಲ್ಲಿ ಹೆಚ್ಚಿನ ಉದ್ಯೋಗ ಕೊಡುವೆ ಕೊಡ್ತವೆ ಹಾಗಾಗಿ ಇತ್ತೀಚಿಗೆ ಭಾರತದಲ್ಲಿ ನಿರುದ್ಯೋಗ ಕಡಿಮೆ ನಿರುದ್ಯೋಗ ಜನಗಳು ಕಡಿಮೆ ಆಗ್ತಾ ಬರ್ತಾಯಿದೆ ಉದ್ಯೋಗ ವಲಯ ಕೂಡ ಒಂದೊಂದು ಸಮಸ್ಯೆಗಳು ಎದುರಿಸದೆ ಎದುರಿಸ್ತಾ ಇದೆ ಅವುಗಳನ್ನು ಮುಖ್ಯವಾದದ್ದು ಬ್ರಹ್ಮಚಾರ ಭ್ರಷ್ಟಾಚಾರ ಸರ್ಕಾರಿ ಇಲಾಖೆ ನೇಮಕಾತಿ ಮಾಡುವಾಗ ಈ ಎಲ್ಲಾ ಪರೀಕ್ಷೆಗೂ ಪರೀಕ್ಷೆ ಮಾಡಿ ಅದರ ಫಲಿತಾಂಶ ಬಿಡುತ್ತದೆ ಫಲಿತಾಂಶ ಬಿಡುಗಡೆ ಮಾಡೋಕ್ಕೆ ತುಂಬಾ ಸಮಯ ತಗೋತಾರೆ ಆದರೆ ನಡುವೆ ಭ್ರಷ್ಟಾಚಾರ ನಡೆದ್ರೆ ಆ ಎಲ್ಲ ನೇಮಕಾತಿ ಕ್ಯಾನ್ಸಲ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಕೆಲಸ ಮ ಕೆಲಸ ಪಡೆದವರು ಕೂಡ ಮತ್ತೆ ನಿರುದ್ಯೋಗಿ ಆಗ್ತಾರೆ ಮತ್ತೆ ನೇಮಕಾತಿ ಅವರು ಪರೀಕ್ಷೆ ಬರೀಬೇಕು ಮತ್ತೊಂದು ಸಮಸ್ಯೆ ಆದರೆ ಬೇರೆ ದೇಶದ ಕಂಪನಿಗಳು ಇಲ್ಲಿ ಉತ್ಪಾದನೆ ಕೊಡೋಕೆ ತಯಾರಾಗಿ ಬಂದರೂ ಕೂಡ ನಮ್ಮ ಅಧಿಕಾರಿಗಳು ನಿರ್ಧಾರ ತಗೋ ತಗೋಳ್ಳೋಕ್ಕೆ ತುಂಬ ಸಮಯ ಮಾಡ್ತಿದ್ದಾರೆ ಅಂತ ಕಂಪನಿಗಳು ಬೇರೆ ದೇಶದಲ್ಲಿ ಯಾವ ತಯಾರಿ ಘಟಕ ಮಾಡ್ ಮಾಡ್ತವೆ ಇದೇ ರೀತಿಯ ಹಲವಾರು ಸಮಸ್ಯೆಗಳು ಇವೆ ಅವುಗಳನ್ನು ನಿರ್ವಹಣೆ ಮಾಡಿದ್ರೆ ಭಾರತದಲ್ಲಿ ಉದ್ಯೋಗ ಅವಕಾಶಗಳನ್ನು ಇನ್ನು ಜಾಸ್ತಿ ಮಾಡಬೇಕು